ನಾವು ಮನೆಯಲ್ಲಿ ನಿಂಬೆ ಹಣ್ಣಿನ ಪಾನಕ ಅನಾನಸ್ ಜ್ಯೂಸು ಪೇರಲೆ ಹಣ್ಣಿನ ಪಾನಕ ಕ್ಯಾರೆಟ್ ಜ್ಯೂಸು ದಾಳಿಂಬೆ ಜ್ಯೂಸು ಬೆಲ್ಲದ ಪಾನಕ ಹಾಗೂ ಮಸಾಲೆ ಮಜ್ಜಿಗೆ ಬೇಲದ ಹಣ್ಣಿನ ಪಾನಕಗಳನ್ನು ಮಾಡುತ್ತೇವೆ ಇದು ತುಂಬ ರುಚಿಯಾಗಿ ಅದ್ಭುತವಾದಂತ ರುಚಿಯನ್ನು ಹೊಂದಿರುವಂತ ಪಾನಕಗಳು